ನಾವು ರೈತರಾಗಿ ಬೆಳೆ ಬೆಳಿಬೇಕು ಅಂದರೆ ಕಷ್ಟ ಆಗುತ್ತೆ ಅದಕ್ಕೆ ನಾವೇನ್ಮಾಡ್ತೀವಿ ಒಬ್ರ ಹತ್ರ ಸಾಲ ತಂದು ಬೆಳೆ ಹಾಕ್ತೀವಿ ಒಂದಿಬ್ರು ಮೂವರು ತರ್ತಾರೆ ಸಾಲ ಅದನ್ನು ಬೆಳೆ ಹಾಕ್ತಾರೆ ಅದು ಬೆಳೆ ಕೈಗೆ ಬರಲ್ಲ ನಮ್ಗೆ ಆವಾಗ ಏನ್ಮಾಡ್ತೀವಿ ಒಂದ್ಸಾರಿ ಬಿಟ್ಟು ಇನ್ನೊಂದ್ಸರಿ ತರ್ತೀವಿ ಇನ್ನೊಂದ್ಸರಿನೂ ತರ್ತೀವಿ ಇನ್ನೊಂದು ಬೆಳೆ ಹಾಕೋಕೆ ಪ್ರತಿ ಒಬ್ಬರೂ ಅದೇ ಬೆಳೆ ಹಾಕ್ತಾರೆ ಆವಾಗ ಏನ್ಮಾಡ್ತದೆ ವ್ಯಾಪಾರ ಇರಲ್ಲ ಆವಾಗ ಜನಕ್ಕೇನೂ ಬಂಡವಾಳ ಹಾಕಿದ್ದು ಕೈಗೆ ಬರಲ್ಲ ಆವಾಗ ತುಂಬ ತೊಂದರೆ ಆಗ್ತದೆ ಮನೇಗಿರೋ ಒಡವೆ ವಸ್ತು ಎಲ್ಲ ತಗೊಂಡೋಗಿ ಇಡ್ತಾರೆ ಬ್ಯಾಂಕಲ್ಲಿ ಬ್ಯಾಂಕಲ್ಲಿ ಇಟ್ಬಿಟ್ಟು ದುಡ್ಡು ತಂದು ವ್ಯವಸಾಯಕ್ಕೆ ಬೆಳೆ ಹಾಕ್ತಾರೆ ತಂದು ಬೆಳೆಗೆ ದುಡ್ಡು ಕೊಟ್ಟಿದ್ದಿದ್ದು ಅವ್ರು ಕೊಡಲ್ಲ ಕೊಟ್ಟಮೇಲೆ ಹಾಕ್ತೀವಿ ಬೆಳಗ್ಗೆ ಅಂದಿರ ಸಾಯಂಕಾಲ ಅಂದಿರ ಹೋಗಿ ಕೆಲಸ ಮಾಡ್ತೀವಿ ತೋಟ್ದಲ್ಲಿ ದುಡಿತೀವಿ ಮನೆ ಮಕ್ಕಳೆಲ್ಲರೂ ಆದರೂ ನಮ್ಮ ಕೈಗೆ ಸಿಕ್ಕಲ್ಲ ಆವಾಗ ಬ್ಯಾಂಕಲ್ಲಿ ಬೇರೆ ಸಾಲ ಕೊಡ್ತಾರಾ ಕೊಡಲ್ಲ ಆವಾಗ ಏನ್ಮಾಡೋದು ಸಾಲ ತಗೊಂಡ್ಬರ್ತೀವಿ ಅದನ್ನ ತಿರ್ಸೋಕೂ ಆಗಲ್ಲ ನಮ್ಮ ಕೈಯ್ಯಾಗ ಆವಾಗ ಏನ್ಮಾಡೋದು ಸಬ್ಸಿಡಿ ಲೋನು ಅಂತ ಕೊಡ್ತಾರೆ ತಿರುಗ ಅದಕ್ಕೆ ಸಬ್ಸಿಡಿನೇ ಹಾಕ್ತಾರೆ ಅವ್ರ ಕೈಯ್ಯಿಂದ ಕಟ್ಟೇ ಬೇಕ ನಾವು ಬಿಡಲ್ಲ ಅವರು ಸೊ ಬೆಳೆ ಹೋದ್ರೂನು ಬಿಡಲ್ಲ ಏನಿಲ್ಲ ಬ್ಯಾಂಕವ್ರು ಬಂದು ಮನೆ ಮುಂದೆ ಕುತ್ಕೊಳ್ತಾರೆ ಅದಕ್ಕಾಗಿ ನಾವು ಏನು ಮಾಡೋಕಾಗೋ ಪರಿಸ್ಥಿತಿಯಲ್ಲಿ ಅವ್ರೇನು ಮಾಡ್ತಾರೆ ಒಂದು ವಿಷ ಕುಡೀತಾರೆ ಇಲ್ಲ ಒಂದು ನೇಣು ಹಾಕ್ಕೋತ್ತಾರೆ ಅಯ್ಯೋ ನಾನು ಬದ್ಕೋದೇಕಪ್ಪಾ ನಾನು ಸಾಯಬೇಕು ಅಂತಾರೆ ಆವಾಗ ಇನ್ನೊಬ್ಬರು ಬಂದು ಸಹಾಯ ಮಾಡ್ತಾರೆ ಅವ್ರ್ಗೆ ಆದ್ರುನೂ ಅವ್ರು ಬೆಳೆ ಕೈ ಬರಲಿಲ್ಲ ಅಂದರೆ ಅವ್ರು ಸಾಯೋದೇ ಮುಖ್ಯ ಅಂತ ಸಾಯ್ತಾರೆ ಆವಾಗ ಏನ್ಮಾಡ್ತಾರೆ ಎಮ್ ಎಲ್ ಎಗಳೆಲ್ಲ ಬರ್ತಾರೆ ಮನೆ ತನ್ಕ ಈ ರಾಜ್ಕೀಯ್ದವ್ರೆಲ್ಲ ಬಂದು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತಾರೆ ಏನು ಅಂದರೆ ಅವ್ರು ಮಕ್ಳಿಗೂ ಮಾಡಲ್ಲ ಅವ್ರು ಹೆಂಡ್ತಿದಕ್ಕೂ ಮಾಡಲ್ಲ ಮಧ್ಯದಾಗಿನೋರೇ ತಿಂತಾರವರು ಇನ್ನೇನೋ ಇರುತ್ತೆ ಅಲ್ಲಿ ಏನು ಇರಲ್ಲ ಬಂಡವಾಳ ಆವಾಗ ಹೇಳಿದ್ರೆ ಒಬ್ರನ್ನ ನೋಡಿ ಒಬ್ರನ್ನ ನೋಡಿ ಹೀಗೆ ಊರೆಲ್ಲ ಏನ್ಮಾಡ್ತಾರೆ ಒಂದು ಹತ್ತು ಜನ ಸಾಯೋಕೆ ಶುರು ಮಾಡ್ತಾರೆ ಆವಾಗ ಎಮ್ ಎಲ್ ಎಗಳು ಬಂದು ಏನ್ಮಾಡೋದು ಇದಕ್ಕೆ ಪರಿಹಾರ ಅಂತಾರೆ ಪರಿಹಾರ ಅಂದ್ಬಿಟ್ಮೇಲೆ ಐವತ್ತು ಲಕ್ಷ ಕೊಡೋ ತವ ಇಪ್ಪತ್ತೈದು ಲಕ್ಷವೂ ಕೊಡಲ್ಲವ್ರು ತಾ ಆವಾಗ ಅವರು ಮುಂದೆ ಎಮ್ ಎಲ್ ಎಗಳೂ ರಾಜಕಾರ್ಣಿಗ್ಳು ಕೊಟ್ಟಿದ್ದ ದುಡ್ಡನ್ನ ಮಧ್ಯದಾಗೆ ಬಂದು ತಿಂತಾರೆ ಅವ್ರ ಗಂಟ ಮನೆಗಂಟ ಏನು ಸಿಕ್ತದ ಏನು ಸಿಕ್ಕಲ್ಲ ಅದಕ್ಕಾಗಿ ರೈತ್ರ ಕತೆ ಏನಾಗಬೇಕು ಅನ್ನೋದು ಆಲೋಚನೆ ಮಾಡ್ಬೇಕು ಮನುಷ್ರು ಸುಮ್ಮನೆ ಬಂದ್ಬಿಟ್ಟು ನಾವು ಅದು ಕೊಡ್ತೀವಿ ಇದು ಕೊಡ್ತಾ ಹೋಗ್ತೀವಿ ಅಂತ ಹೋಗ್ಬಿಟ್ಟು ಏನು ಮಾಡೋಕ್ಕಾಗ್ದಿರ ಜನ ಸಾಯಲಿ ಅಂತ ಬಿಡ್ತಾರೆ ಒಂದು ಸ್ವಲ್ಪ ದಿನ ಒಂದು ಸ್ವಲ್ಪ ದಿನ ಆದಮೇಲೆ ಬರ್ತಾರೆ ಅವ್ರ ಹೆಂಡತಿ ಮಕ್ಳಿಗೆ ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಆಸೆ ಇಡ್ತಾರೆ ಆಮೇಲೆ ಹೋಗಿ ಕೇಳಿದ್ರೆ ಮಧ್ಯದಾಗಿನವ್ರು ಹೋಗಮ್ಮ ನೀನು ಸಾಕು ಮಲ್ಕೋ ಅಂತಾರೆ ಆವಾಗ ಅವ್ರೇನು ಜೀವನ ಮಾಡ್ಬೇಕು ಮಕ್ಕಳು ಅದಕ್ಕಾಗಿ ಏನ್ಮಾಡ್ತಾರೆ ರೈತರು ಮಳೆಗಾಲ ಬಂದರೆ ಒಂಥರಾ ಕತ್ತಿಗೆ ನೇಣು ಹಾಕ್ಕೊಳ್ತಾರೆ ಆವಾಗ ನೇಣು ಹಾಕೊಂಡ್ರೆ ಒಬ್ನು ಹಾಕೊಂಡ್ಮೇಲೆ ಅಯ್ಯೋ ನಾನು ಹಾಕ್ಕೋತೀನಿ ಬಿಡು ಅಂತ ಇನ್ನೊಬ್ನು ಹಾಕ್ಕೋತಾನೆ ಆವಾಗ ಅವ್ರ ಹೆಂಡತಿ ಮಕ್ಕಳಿಗೆಲ್ಲ ಕಷ್ಟ ಆಗುತ್ತೆ ಬ್ಯಾಂಕವರು ಸಾಲಕ್ಕೆ ಬಿಡಲ್ಲ ನಮ್ಮನ್ನ ಇಲ್ಲಿ ನಮ್ಗೆ ಬೆಳೆ ಬರಲ್ಲ ಆವಾಗ ಎಮ್ ಎಲ್ ಎಗಳಿಗ್ ಏನು ಮಾಡೋಕ್ಕಾಗಲ್ಲ ಸಬ್ಸಿಡಿ ಲೋನು ಅಂತ ತಗೊ ತಗೊಳ್ತೀವಿ ಅದನ್ನು ಕಟ್ಟೋಕ್ಕಾಗಲ್ಲ ಅವರು ಒಂದು ಸ್ವಲ್ಪ ದಿವಸ ಇಷ್ಟೂ ಮನ್ನ ಮಾಡ್ತೀವಿ ಅಂತಾರೆ ಅದನ್ನು ಮಾಡಲ್ಲ ಮಧ್ಯದಾಗಿನವ್ರು ಬ್ಯಾಂಕ್ಗಳ್ಗೆ ಅವರೇ ತಿಂದಾಕ್ತಾರೆ ಅದರಿಂದ ನಮ್ಗೆ ತುಂಬ ಕಷ್ಟ ಆಗಿ ನಾವು ರೈತ್ರ ಆವಾಗೇನು ಮಾಡೋಕ್ಕಾಗಲ್ಲ ಅದಕ್ಕೆ ಹೇಳ್ತಾರೆ ಮಕ್ಕಳ ನೀನು ಸಾಯವ ನೀನು ಕೆಲಸ ಮಾಡಿದ್ಮೇಲೆ ನೀನು ಸಾಯ ನಿನ್ನ ಮೊಮ್ಮಕ್ಳು ಸಾಯ ನಿಮ್ಮ ಮಕ್ಳು ಸಾಯ ಅಂತ ಹೇಳಿ ಕೈಗೆ ಬರ್ತದೆ ಆವಾಗೇನು ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಸಾಯ್ತಾರೆ ಜನ